ಆನ್ಲೈನ್ ಶಾಪಿಂಗು ಕರೆಕ್ಟಾದ ಟೈಮಿಗೆ ಇನ್ ಟೈಮಿಗೆ ಡೆಲಿವರಿ ಕೊಟ್ಟಾಗ ಅದರಿಂದ ನಮಗೆ ಒಂದು ನಾವು ಏನು ಆರ್ಡ್ರ್ ಮಾಡಿರ್ತೀವಿ ಅದನ್ನು ನಾವು ಸರಿಯಾದ ಒಂದು ಟೈಮಲ್ಲಿ ಸಿಕ್ಕಾಗ ಅದರಿಂದ ತುಂಬ ಅನುಕೂಲಗಳಿವೆ ನಮಗೆ ಆ ಆ ಟೈಮಿಗೆ ಸಿಕ್ಕಾಗ ಆ ಐಟೆಮು ಅದರಿಂದ ನಮಗೆ ಏನೇನು ಉಪಯೋಗಗಳಿವೆ ಅದನ್ನ ಮಾಡ್ಕೋಬೋದು ಆಮೇಲೆ ಈಗ ನಾವು ಯಾರಿಗೆ ಆರ್ಡ್ರ್ ಮಾಡಿರ್ತೀವಿ ಅವರು ಸಹ ಅದರ ಒಳ್ಳೆಯ ರೆಸ್ಪಾನ್ಸ್ ಕೊಡಬೇಕಾಗತ್ತೆ ಅವರು ಸಹ ಜವಬ್ದಾರಿಯಿಂದ ಅವರು ಡೆಲಿವರಿ ಕೊಡೋರಿಗೂ ಸಹ ಒಳ್ಳೆಯ ಅವರಿಗೆ ಅದನ್ನು ವಹಿಸಿಡ್ತಾರೆ ಆನ್ಲೈನ್ ಶಾಪ್ ಒಂದು ಶಾಪಿಂಗನ್ನು ಅವರು ತಗೊಂಡು ಅವ್ರು ಡಿಲಿವರಿ ಮಾಡೋರ ಕಂಪ್ನಿಗೂ ಸಹ ಅದು ಆ ಪ್ರಾಡಕ್ಟ್ ಅನ್ನು ಡೆಲಿವರಿ ಮಾಡೋಕೆ ಹೇಳ್ತಾರೆ ಅವರು ಸಹ ಇನ್ ಟೈಮಿಗೆ ಕರೆಕ್ಟಾದ ಸಮ್ ಸಮಯಕ್ಕೆ ಡೆಲಿವೆರಿ ಕೊಟ್ಟಾಗ ಆವಾಗ ನಾವು ಆರ್ಡ್ರ್ ಮಾಡಿರೋರು ನಾವು ನಮಗೂ ಆ ಪ್ರಾಡಕ್ಟ್ ಕರೆಕ್ಟಾದ ಸಮಯಕ್ಕೆ ಸಿಕ್ಕಾಗ ಅದರಿಂದ ನಮಗೆ ತುಂಬ ಅನುಕೂಲಗಳಾಗುತ್ತದೆ ಸಪೋಸ್ ಫುಡ್ ಆರ್ಡ್ರ್ ಆಗಲಿ ನಾವೊಂದು ಐಟಮ್ ಪ್ರೋಡಕ್ಟಿಂದು ನಮಗೆ ಆ ಟೈಮಿಗೆ ಯಾವ್ದು ಸಿಗೋದು ಇಂಪಾರ್ಟೆಂಟ್ ಅದನ್ನು ಕರೆಕ್ಟಾಗಿ ಡೆಲಿವರಿ ಮಾಡಿದಾಗ ಆರ್ಡ್ರ್ ಮಾಡ್ತಿದ್ದ ಕಸ್ಟಮರ್ಗೆ ಡೆಲಿವ ಆನ್ಲೈನ್ ಶಾಪಿಂಗಿದ್ದು ಸರಿಯಾಗಿ ನಾವು ಏನು ಆರ್ಡ್ರ್ ಮಾಡಿರ್ತೀವೋ ಅವ್ರ ಆ ಕಂಪ್ನಿ ಬಗ್ಗೆಯೇ ನಮಗೆ ಒಳ್ಳೆಯ ಉತ್ತಮ ಪ್ರತಿಕ್ರಿಯೆ ಇರುತ್ತೆ ಮತ್ತೆ ಡೆಲಿವರಿ ಮಾಡೋ ಕಂಪ್ನಿಗಳ ಮೇಲೂ ಸಹ ಒಳ್ಳೆಯ ಪ್ರತಿಕ್ರಿಯೆ ಇರುತ್ತೆ ಅಂದರೆ ನಮಗೆ ಅದರಿಂದ ಅನುಕೂಲಗಳಾಗುತ್ತೆ ಕೆಲವೊಂದು ಪ್ರಾಡಕ್ಟ್ ಸರಿಯಾದ ಟೈಮಲ್ಲಿ ನಮ್ಗೆ ಸಿಕ್ಕಿದರೆ ನಮಗೆ ಅದರಿಂದ ಎಷ್ಟೆಲ್ಲ ಅನುಕೂಲಗಳಿದೆ ಎಕ್ಸಾಮ್ಪಲ್ಲು ಈಗ ನಾವು ಒಂದು ಫಂಕ್ಷನಿಗೆ ಒಂದು ಡ್ರೆಸ್ಸನ್ನು ಆರ್ಡ್ರ್ ಮಾಡಿರ್ತೀವಿ ಅದು ಕರೆಕ್ಟ್ ಟೈಮಿಗೆ ಇನ್ ಟೈಮಿಗೆ ನಮ್ಗೆ ಡೆಲಿವರಿ ಕೊಟ್ಟಾಗ ಅದನ್ನು ನಾವು ವೇರ್ ಮಾಡಿ ನಾವು ಫಂಕ್ಷನಿಗೆ ಹೋಗ್ಬೋದು ಇಲ್ಲ ನಮಗೂ ಸ್ಟೇಟಸ್ಗೆ ಅನುಕೂಲ ಆಗುತ್ತೆ ಸಪೋಸ್ ಫುಡ್ ಈಗ ನಮಗೆ ಕೆಲವು ಹೆಲ್ತ್ ಕಂಡೀಷನ್ ಸರಿ ಇಲ್ಲದೇ ಇದ್ದಾಗ ಇಲ್ಲ ಮನೆಗೆ ಗೆಸ್ಟ್ ಬಂದಾಗ ನಾವು ಒಂದು ಫುಡ್ ಅನ್ನು ಆರ್ಡ್ರ್ ಮಾಡಿರ್ತೀವಿ ಅದನ್ನು ಒಂದು ರೆಸ್ಟೋರೆಂಟ್ ಅವರು ಒಂದು ಡೆಲಿವ ಡೆಲಿವರಿ ಮಾಡುವ ರೆಸ್ಟೋರೆಂಟ್ ಅವರು ಡೆಲಿವರಿ ಕಂಪ್ನಿಗಳಿಗೆ ವಹಿಸಿಕೊಟ್ಟಾಗ ಅವರು ಅದನ್ನು ಇನ್ ಟೈಮಿಗೆ ಕರೆಕ್ಟಾಗಿ ನಮಗೆ ಡೆಲಿವರಿ ಕೊಟ್ಟಾಗ ಈಗ ನಮ್ಗೆ ಅದರಿಂದ ತುಂಬ ಅನುಕೂಲಗಳಾಗುತ್ತೆ ನಾವು ಗೆಸ್ಟ್ಗಳು ಬಂದಾಗ ಅವರಿಗೂ ನಾವು ಅವರಿಗೂ ಒಂಥರ ಖುಷಿ ಆಗುತ್ತೆ ನಮಗೂ ಖುಷಿ ಆಗುತ್ತೆ ಅದರಿಂದ ತುಂಬ ನಮಗೆ ಅನುಕೂಲಗಳಾಗುತ್ತದೆ